ಅಲೋ ಮೇಡಮ್ ಸುಮಿತ್ರಾ ಡಾಕ್ಟ್ರಾ ಮಾತಾಡ್ತಿರೋದು ಆ ಮೇಡಮ್ ನಾವು ಮೊನ್ನೆ ಬಂದಿದ್ವಿ ಸ್ವಲ್ಪ ಹುಷಾರಿಲ್ಲ ಅಂತೇಳಿ ಆಸ್ಪತ್ರೆಗೆ ಬಂದಿದ್ವಿ ನೀವು ಕೊಟ್ಟಿರೋ ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ನಿಂದ ಕಡಿಮೆನೆ ಆಗಿಲ್ಲ ಮೇಡಮ್ ಹಾ ಜ್ವರ ಬಂದಿತ್ತು ಮೇಡಮ್ ಮತ್ತು ಸ್ವಲ್ಪ ಕೆಮ್ಮಿತ್ತು ಕೆಮ್ಮೂ ಕಡಿಮೆ ಆಗಿಲ್ಲ ನೀವು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ದೀವಿ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಮನೆಯಲ್ಲೇ ಇದ್ದೀನಿ ಹಾಂ ಮೇಡಮ್ ಹಾಂ ಮೇಡಮ್ ತಗೊಂಡಿದ್ದೀನಿ ಕಂಟಿನ್ಯೂಸ್ ಆಗಿ ಸರಿ ಮೇಡಮ್ ಮೇಡಮ್ ಇಲ್ಲ ಮೇಡಮ್ ಮೇಡಮ್ ಕೆಮ್ಮೇ ಕಡಿಮೆ ಆಗಿಲ್ಲವಲ್ಲ ಮನೆಲೇನಾದ್ರೂ ಮನೆಮದ್ದು ಮಾಡಿಕೊಂಡು ಕುಡಿದ್ರೆ ಕಡಿಮೆ ಆಗುತ್ತಾ ಕಷಾಯ ಏನಾದ್ರೂ ಮಾಡಿಕೊಂಡ್ರೆ ಅಂದರೆ ಕಷಾಯ ಯಾವ ಥರ ಮಾಡೋದಂತ ಮೇಡಮ್ ಹಾಂ ಮೇಡಮ್

ಸರಿ ಮೇಡಮ್ ಅಷ್ಟೇ ಮೇಡಮ್ ಮತ್ತು ಶೀತಾನೂ ಕಡಿಮೆ ಆಗಿಲ್ಲ ಕೋಲ್ಡೂ ಹಾಗೆ ಇದೆ ಮತ್ತು ಕೆಮ್ಮೂ ಹಾಗೆ ಇದೆ ಹೊರ್ಗಡೆಂದ್ರೆ ಮೇಡಮ್ ನಾನು ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಟೌನಿಗೆ ಬಂದಿದ್ದೆ

ಅದೇ ಹೊರ್ಗಡೆ ಬಂದಿದ್ದೆನಲ್ಲ ಆವಾಗ ನಾನು ಸ್ವೆಟರ್ ಏನಾಕಿರಲಿಲ್ಲ ಮತ್ತು ಕಾಟನ್ ಏನು ಹಾಕಿರ್ಲಿಲ್ಲ ಕಿವಿಗೆ ಈಗ ಸ್ವಲ್ಪ ಕೋಲ್ಡ್ ಜಾಸ್ತಿನೇ ಆಗೈತೆ

ಹಾಂ ಮತ್ತೆ ಬೇರೇನಾದ್ರೂ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀರಾ ಮೇಡಮ್ ಇವಾಗ ಕಡಿಮೆ ಆಗೋದಕ್ಕೆ ನಾಳೆನಾ ಹಾಂ ಸರಿ ಏನು ಮೇಡಮ್ ಹಾಂ ಸರಿ ಮೇಡಮ್ ಮೇಡಮ್ ನೀವು ಬರ್ಕೊಟ್ಟಿರುವಂಥ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಬರಬೇಕಾ ಅಥವಾ ಅದು ಬೇರೆ ಬರ್ಕೊಡ್ತೀರಾ ಅದೇ ತರಬೇಕಾ ಹ್ಞೂ ಸರಿ ಮೇಡಮ್ ಆಯಿತು ತ್ಯಾಂಕ್ ಯು ಮ್ಯಾಮ್